ಹಾಂ ಹೇಳಿ ಹಾಂ ಅಂದರೆ ಯಾವ ಥರ ನಾರ್ಮಲ್ ಶೀತ ಅಥವಾ ಹೌದಾ ಜ್ವರ ಏನಾದರೂ ಇದೆಯಾ ಜ್ವರ ಏನಾದರೂ ಹೌದಾ ಅಂದರೆ ಈಗ ಕೋವಿಡ್ ಇರೋದ್ರಿಂದ ನೀವು ಸ್ವಲ್ಪ ಹೊರಗಡೆ ಎಲ್ಲ ಬರಬೇಡಿ ಕಷಾಯ ಕಷಾಯ ಮಾಡ್ಕೊಂಡು ಕುಡಿಯಿರಿ ಮಕ್ಕಳ ಜೊತೆ ಇರಬೇಡಿ ಬಿಸಿ ನೀರು ಜಾಸ್ತಿ ಕುಡಿಯಿರಿ ಆಮೇಲೆ ಮಾಸ್ಕ್ ಹಾಕ್ಕೊಂಡು ಓಡಾಡಿ ಏನಾದರೂ ಹೊರಗಡೆ ಬರಬೇಕಾದ್ರೆ ಮಾಸ್ಕ್ ಹಾಕಿಕೊಳ್ಳಿ ಆಮೇಲೆ ಇದು ಹಾಂ ನೀವೊಂದು ಸಪ್ರೇಟೇ ಇರಿ ಮಕ್ಕಳೊಂದಿಗೆ ಇರಬೇಡಿ ಮಕ್ಕಳಿಗೆ ಬೇಗ ಬರ್ತದಲ್ಲ ಸೊ ಅವರಿಗೆ ಅವರೊಟ್ಟಿಗೆ ಜಾಸ್ತಿ ಇರಬೇಡಿ ಆದಷ್ಟು ಬಿಸಿ ನೀರು ಕುಡಿಯಿರಿ ಬಿಸಿ ಬಿಸಿ ಪದಾರ್ಥ ಎಲ್ಲ ತಿನ್ನಿ ಹೊರಗಡೆದ್ದು ಜಾಸ್ತಿ ತಿನ್ನಕ್ಕೋಗಬೇಡಿ ಎಣ್ಣೆ ಪದಾರ್ಥ ಎಲ್ಲ ಮನೇಲೆ ಬೇಯಿಸಿದ್ದನ್ನು ತಿನ್ನಿ ಆಯಿತು ಟ್ಯಾಬ್ಲೆಟ್ ಅಂದರೆ ನೀವು ವ್ಯಾಕ್ಸಿನ್ ಏನಾದರೂ ತೊಗೊಂಡಿದ್ದೀರಾ ಆಗಿದೆಯಾ ಅಂದರೆ ಈಗ ಸ್ವಲ್ಪ ಇದು ಕಷಾಯ ಎಲ್ಲ ಮಾಡಿ ಕುಡಿಯಿರಿ ಕಮ್ಮಿ ಆಗದಿದ್ದರೆ ಮತ್ತು ಶಾಪಿಗೆ ಬನ್ನಿ ನೀವು ಕ್ಲಿನಿಕ್ಕಿಗೆ ಸೊ ಆದಷ್ಟು ಇದು ಕಷಾಯ ಬಿಸಿ ಬಿಸಿ ಇರೋದನ್ನೇ ಕುಡಿಯಿರಿ ಓಕೆ ಆಮೇಲೆ ಬಿಸಿ ನೀರು ಮಾಡಿ ಕುಡಿಯಿರಿ ಹ್ಯಾಂಡ್ ವಾಶ್ ಮಾಡ್ತಾ ಇರಿ ಜಾಸ್ತಿ ಮಕ್ಕಳಂದ್ರೆ ಅದೇ ಈಗ ಸದ್ಯಕ್ಕೆ ಅವರಿಗಿಲ್ಲ ಅಲ್ವ ಸೊ ಆದಷ್ಟು ನೀವು ಅವರಿಂದ ದೂರವೇ ಇರಿ ಅವ್ರ ಜೊತೆ ಇರಬೇಡಿ ಅವರಿಗೆ ಬರದ ಹಾಗೆ ನೋಡಿಕೊಳ್ಳಿ ಅಷ್ಟೇ ಓಕೆ ಈ ಕಮ್ಮಿ ಆಗದಿದ್ದರೆ ಕ್ಲಿನಿಕಿಗೆ ಬನ್ನಿ ಓಕೆ ಸರಿ